ಮೊನ್ನೆ ನೀವು ಕಳಿಸಿರೋವಂಥ ಫಸ್ಟ್ ಪ್ರೋಡಕ್ಟ್ ಟಿ ವಿ ತುಂಬ ಚನ್ನಾಗಿದೆ ಪ್ಯಾಕಿಂಗ್ ಅಂತು ತುಂಬ ಚನ್ನಾಗಿ ಬಂದಿದೆ ಇನ್ ಟೈಮಲ್ಲಿ ಬರ್ತಿತ್ತು ಜೊತೆಗೆ ನೀವು ಕಳಿಸ್ತಿರೊಂಥ ಸ್ಟೇಟಸ್ಸು ಜೊತೆಗೆ ಅಲ್ಲಿಗೆ ಬಾ ಸ್ಟೇಟಸ್ ಎಲ್ಲಿ ಬರ್ತಿದೆ ಹೇಗೆ ಅಂತ ತಿಳ್ಕೊಳೋದಕ್ಕೆ ಇರುವಂತ ಫೆಸಿಲಿಟಿ ತುಂಬ ಇಷ್ಟ ಆಯ್ತು ಜೊತೆಗೆ ಪ್ಯಾಕಿಂಗ್ ಎಲ್ಲ ತುಂಬ ಚನ್ನಾಗಿದೆ ಯಾವುದೇ ರೀತಿ ಡ್ಯಾಮೇಜಸ್ಸಿಲ್ಲ ಕಳಿಸ್ಕೊಟ್ಟಿರುವಂಥ ಹುಡುಗ ಕೂಡ ತುಂಬ ಸಾಫ್ಟಾಗಿ ನೀಟಾಗಿ ಕಾ ಕ್ಲಿಯರ್ ಮಾಡ್ಕೊಟ್ಟ ವೆರಿ ವೆರಿ ತ್ಯಾಂಕ್ ಯು